ಹೌದು ನನಗೆ ಅಂದರೆ ನಮಗೆ ಒಂದು ನಮ್ಮ ಹಳ್ಳಿ ಪ್ರದೇಶದಲ್ಲಿ ಪ್ರತಿ ಒಬ್ಬರ ಮನೆಗೂ ನಲ್ಲಿ ನೀರು ಸಿಗುತ್ತದೆ ಮತ್ತು ಈ ನಲ್ಲಿ ನೀರು ಸಿಗುವುದರಿಂದ ಅಂದರೆ ಈ ಗ್ರಾಮ ಪಂಚಾಯಿತಿ ವತಿಯಿಂದ ಬೋರ್ವೆಲ್ಗಳನ್ನು ತೋಡಿಸಿ ಆ ಬೋರ್ವೆಲ್ಗಳ ಮುಖಾಂತರ ಇಡೀ ಹಳ್ಳಿಗೆ ಹಳ್ಳಿಗೆ ನೀರನ್ನು ಸಾಗಣೆ ಮಾಡು ಅಂದರೆ ನೀರನ್ನು ಸಪ್ಲೈ ಮಾಡುವುದು ಒಂದು ಕೆಲಸವನ್ನು ಈ ಗ್ರಾಮ ಪಂಚಾಯಿತಿ ನಿರ್ವಹಿಸುತ್ತದೆ ಈ ದೊರೆಯುವುದರಿಂದ ನಮ್ಮ ಜೀವನವು ಹೇಗೆ ಬೇರೆಯಾಗಿರುತ್ತದೆ ಅಂದರೆ ಜೀವನವು ಒಳ್ಳೆ ಗುಣಮಟ್ಟದಲ್ಲಿ ನಡೆಯುತ್ತದೆ ಏಕೆಂದರೆ ನೀರಿಲ್ಲದೆ ಯಾರೂ ಸಹ ಒಬ್ ಒಂದು ಪ್ರಾಣಿಯಿಂದ ಹಿಡಿದು ಎಬ್ ಪಕ್ಷಿಯಿಂದ ಹಿಡಿದು ಮನುಷ್ಯನು ಕೂಡ ನೀರಿಲ್ಲದೆ ಬದುಕಲು ಸಾದ್ಯವಿಲ್ಲ ಹಾಗಾಗಿ ನೀರು ಮನುಷ್ಯನಿಗೆ ಅತಿ ಮುಖ್ಯವಾದ ಒಂದು ವಸ್ತು ಅಥವಾ ಸಾಧನ ಎಂದು ಹೇಳ್ಬೋದು ಈ ನೀರನ್ನು ನಾವು ದಿನಂಪ್ರತಿ ಬಳಸುವುದು ಮತ್ತು ಕುಡಿಯಲು ಬಳಸುವುದು ಬೇರೆ ಬೇರೆ ಕೆಲಸಗಳಿಗೆ ಬಟ್ಟೆ ತೊಳೆಯಲು ಪಾತ್ರೆ ತೊಳೆಯಲು ಇನ್ನೂ ಹಲವಾರು ಕೆಲಸಗಳಿಗೆ ನಾವು ನೀರನ್ನು ಉಪಯೋಗಿಸಿ ಉಪಯೋಗಿಸುತ್ತೇವೆ ಮತ್ತೆ ಈಗ ಚಿಕ್ಕ ಚಿಕ್ಕ ಪುಟ್ಟ ಮನೆಗಳಲ್ಲಿ ಅವರು ತಮ್ಮ ಮನೆಗಳಿಗೆ ನೀರನ್ನು ಉಪಯೋಗಿಸುವುದು ಸರ್ಕಾರದಿಂದ ಕೊಡುವ ಅಂದರೆ ಗೌ ಪಂಚಾಯಿತಿಯಿಂದ ಬರುವ ನೀರನ್ನೇ ಅವರು ತಮ್ಮ ಮನೆಯಲ್ಲಿ ಉಪಯೋಗಿಸಬೇಕು ಆದರೆ ಇನ್ನು ಕೆಲವರಿಗೆ ವ್ಯತ್ಯಾಸ ನೋಡಿದರೆ ಈ ದೊಡ್ಡ ಬಿಲ್ಡಿಂಗ್ ಅಥವ ದೊಡ್ಡ ದೊಡ್ಡ ಮನೆಯವರು ತಮ್ಮ ಮನೆಯಲ್ಲಿಯೇ ಸ್ವಂತವಾದ ಒಂದು ಬೋರ್ವೆಲ್ಗಳನ್ನ ತೋಡಿಸಿ ತಮ್ಮ ಮನೆಯ ಒಂದು ಬಳಕೆಗಾಗಿ ಅಷ್ಟೇ ಆ ಬೋರ್ವೆಲ್ಗಳನ್ನು ನೀರನ್ನು ಉಪಯೋಗಿಸ್ತಾರೆ ಮತ್ತು ಅವರಿಗೆ ಮತ್ತು ಈ ಹಳ್ಳಿಯಲ್ಲಿರುವ ಜನರಿಗೆ ವ್ಯತ್ಯಾಸವನ್ನು ನೋಡಿದರೆ ಈ ಹಳ್ಳಿ ಜನರಿಗೆ ಈ ಸರ್ಕಾರದಿಂದ ಮಾತ್ರ ದೊರೆಯುವ ಅಂದರೆ ಗೌರ್ಮೆಂಟಿಂದ ದೊರೆಯುವ ನೀರನ್ನು ಮಾತ್ರ ದೊರೆಯುತ್ತದೆ ಹಾಗಾಗಿ ಈ ನೀರು ಶುದ್ದವಾಗಿದೆಯೇ ಅಥವಾ ಇಲ್ಲವೇ ಎಂದು ತಿಳಿಯುವುದು ಹೇಗೆ ಈಗ ನಾವು ದಿನಂಪ್ರತಿ ಅಂದರೆ ನಮ್ಮ ಹಳ್ಳಿಯೊಂದು ಪ್ರದೇಶದಲ್ಲಿ ಪ್ರತಿದಿನವು ನೀರನ್ನು ನಮಗೆ ಬಿಡುವುದಿಲ್ಲ ಅಂದರೆ ಮೂರು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಈ ರೀತಿಯ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಬೇರೆ ಬೇರೆ ಹಳ್ಳಿಗಳಿಗೆ ಅಂದರೆ ಬೇರೆ ಬೇರೆ ಏರಿಯಾಗಳಿಗೆ ನಮ್ಮ ಊರು ನಮ್ಮ ಹಳ್ಳಿಯಲ್ಲಿಯೇ ಒಂದಿಷ್ಟು ನಾಲ್ಕೈದು ಏರಿಯಾಗಳಿರುತ್ತವೆ ಆ ಏರಿಯಾಗಳಿಗೆ ನೀರನ್ನು ಒಂದು ದಿನ ಒಂದು ನೀರು ಒಂದು ಒಂದು ಏರಿಯಾಗೆ ಒಂದು ದಿನ ನೀರನ್ನು ಬಿಟ್ಟರೆ ಮತ್ತೊಂದು ಏರಿಯಾಗೆ ಮತ್ತೊಂದು ದಿನ ನೀರನ್ನು ಬಿಡಲಾಗುತ್ತದೆ ಹಾಗಾಗಿ ಈ ಒಂದು ನೀರು ಶುದ್ದವಾಗಿದೆಯೇ ಹೌದು ನನಗೆ ಒಂದು ತಿಳಿದ ಹಾಗೆ ಈ ಒಂದು ಬೋರ್ವೆಲ್ಗಳ ಮುಖಾಂತರ ಡೈರೆಕ್ಟಾಗಿ ಅಂದರೆ ಈ ಬೋರ್ವೆಲ್ಲಿಂದ ಬಂದಂಥ ನೀರನ್ನು ಎಲ್ಲಿಯೂ ಶೇಖರಿಸುವುದಿಲ್ಲ ಸೀದ ನಮ್ಮ ಒಂದು ನಲ್ಲಿಗಳಿಗೆ ಅಂದರೆ ನೇರವಾಗಿ ನಮ್ಮ ನಲ್ಲಿಗಳಿಗೆ ಅಂದರೆ ನಮ್ಮ ಮನೆಯ ಮುಂಭಾಗದಲ್ಲಿರುವ ನಲ್ಲಿಗಳಿಗೆ ಈ ನೀರನ್ನು ಸಪ್ಲೈ ಮಾಡಲಾಗುತ್ತದೆ ಹಾಗಾಗಿ ಬೋರ್ವೆಲ್ಗಳಿಂದ ಬಂದಂಥ ನೀರು ಶುದ್ದವಾಗಿರುತ್ತದೆ ಮತ್ತು ಕುಡಿಯಲು ಯೋಗ್ಯವಾಗಿರುತ್ತದೆ ಬಳಸಲು ಕೂಡ ಯೋಗ್ಯವಾಗಿರುತ್ತದೆ ಮತ್ತು ಬಿಡುವ ನೀರು ಅಂದರೆ ಎರಡು ದಿನಕ್ಕೊಮ್ಮೆ ನೀರು ಬಿಟ್ಟರೂ ಸಹ ಅವರು ಒಳ್ಳೆ ಪ್ರಮಾಣದ ನೀರನ್ನು ಬಿಡ್ತಾರೆ ಅಂದರೆ ಜಾಸ್ತಿ ಸಮಯವನ್ನು ಬಿಟ್ಟು ನೀರನ್ನು ನಮಗೆ ತಲುಪಿಸಿ ನಾವು ಅವುಗಳನ್ನು ನಮ್ಮ ಒಂದು ಟ್ಯಾಂಕರ್ಗಳಲ್ಲಿ ಅಥವಾ ಒಂದು ನೀರಿನ ಶೇಖರಣೆ ಮಾಡುವಂತಹ ಡ್ರಮ್ಗಳಲ್ಲಿ ಇಂಥ ಒಂದಿಷ್ಟು ವಸ್ತುಗಳಲ್ಲಿ ನಾವು ಅವುಗಳನ್ನು ಶೇಖರಣೆ ಮಾಡಿಟ್ಟು ಅವುಗಳನ್ನು ನಮಗೆ ಎಷ್ಟು ದಿನ ಬೇಕು ಅಷ್ಟು ಉಪಯೋಗಿಸಿ ನಮಗೆ ಬೇಕಾದಷ್ಟು ದಿನ ಅವುಗಳನ್ನು ಕಾಯ್ದಿರಿಸಿಕೊಂಡು ನಾವು ನೀರನ್ನ ನಿಯಮಿತವಾಗಿ ಬಳಸಿಕೊಳ್ತೇವೆ ಇದರಿಂದ ಎಲ್ಲಾ ಒಂದು ಹಳ್ಳಿಯ ಜನರಿಗೆ ತುಂಬ ಅನುಕೂಲವಾಗಿದೆ ಮತ್ತು ಒಳ್ಳೆಯ ಗುಣಮಟ್ಟದ ನೀರನ್ನು ಬಿಡುವುದರಿಂದ ಯಾವುದೇ ಒಂದು ನಮ್ಮ ಹಳ್ಳಿಯ ಜನರ ಆರೋಗ್ಯದ ಮೇಲೆ ಯಾವ ಪರಿಣಾಮವೂ ಬೀರುವುದಿಲ್ಲ ಏಕೆಂದರೆ ಈಗ ಒಂದೊಂದು ಕಡೆ ನೀರನ್ನು ಒಂದು ಕೆಟ್ಟ ಪ್ರಮಾಣದಲ್ಲಿ ಅಂದರೆ ಜಾಸ್ತಿ ದಿನವನ್ನು ಅಂದರೆ ನೀರನ್ನು ಬೋರ್ವೆಲ್ಗಳಿಂದ ತೆಗೆದುಕೊಂಡು ಒಂದು ದೊಡ್ಡ ಪಂಚಾಯಿತಿ ಅಥವಾ ಈ ನಗರ ಮಟ್ಟದಲ್ಲಿರುವ ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ ತಿಂಗಳುಗಟ್ಟಲೆ ಅಂದರೆ ಒಂದು ತಿಂಗಳ ಮೇಲೆಯೂ ಅದನ್ನು ಶೇಖರಿಸಿಟ್ಟು ಜನರಿಗೆ ಅದನ್ನು ಅದೇ ನೀರನ್ನು ನೇರವಾಗಿ ಅವರ ನಲ್ಲಿಗಳಿಗೆ ಬಿಡುವುದರಿಂದ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಮತ್ತು ನಮ್ಮ ಒಂದು ಪ್ರದೇಶದಲ್ಲಿ ಈ ಥರದ ಒಂದು ವ್ಯವಸ್ಥೆ ಇಲ್ಲ ಏಕೆಂದರೆ ಈ ಡೈರೆಕ್ಟ್ ಬೋರ್ವೆಲ್ಗಳ ಮುಖಾಂತರ ಪೈಪ್ಲೈನ್ಗಳ ಮುಖಾಂತರ ನಮ್ಮ ಸೀದ ನಲ್ಲಿಗಳಿಗೆ ಯಾವುದೇ ಒಂದು ಶೇಖರಣೆ ಮಾಡದ ನೀರು ಒಳ್ಳೆಯ ಒಂದು ಗುಣಮಟ್ಟದ ನೀರು ನಮಗೆ ಸಿಗುತ್ತದೆ ಹಾಗಾಗಿ ನಮ್ಮ ಒಂದು ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರೋದಿಲ್ಲ ಮತ್ತು ಈ ನೀರು ಶುದ್ದವಾಗಿರುವುದರಿಂದ ಕುಡಿಯಲು ಯೋಗ್ಯವಾಗಿರುತ್ತದೆ ಮತ್ತು ಬಳಸಲು ಯೋಗ್ಯವಾಗಿರುತ್ತದೆ ಹಾಗೆಯೇ ನಾವು ದನ ಕರುಗಳಿಗೂ ಕುಡಿಸಲು ಇದೇ ನೀರನ್ನು ಬಳಸುತ್ತೇವೆ ಎಂದು ಹೇಳಬಹುದು